ಈ ನಮ್ಮ ಮಲ್ನಾಡಿನ ಹಳ್ಳಿಗಳಲ್ಲಿ ಬೆಳೆಯುವಂಥ ಪ್ರಮುಖವಾದ ಬೆಳೆಗಳೆಂದರೆ ಭತ್ತ ಅಡಿಕೆ ಇವುಗಳ ಸಂಬಂಧಪಟ್ಟ ವ್ಯವಹಾರಗಳು ಇಲ್ಲಿ ನಡೆಯುತ್ತದೆ ಭತ್ತ ಭತ್ತಕ್ಕೆ ವಿವಿಧ ರೀತಿಯ ತಳಿಗಳ ಭತ್ತವನ್ನು ನಾವಿಲ್ಲಿ ಬೆಳೆಯುತ್ತೇವೆ ಅವುಗಳನ್ನು ಅಕ್ಕಿಯಾಗಿ ರೂಪಿಸಲು ಅಕ್ಕಿಯ ಮಿಲ್ಲುಗಳನ್ನು ಇಲ್ಲಿ ಸ್ಥಾಪಿಸಲ್ಪಟ್ಟಿವೆ ಅವು ಅವು ಅಲ್ಲಿಂದ ಅಲ್ಲಿ ಭತ್ತವನ್ನು ಕಳಿಸಿಕೊಟ್ಟು ಅಲ್ಲಿ ಭತ್ತವನ್ನು ಅಕ್ಕಿಯಾಗಿ ಮಾರ್ಪಟ್ಟು ಅವುಗಳಲ್ಲಿ ವಿವಿಧ ಅವ್ಗಳನ್ನು ವಿವಿಧ ರೀತಿಯಲ್ಲಿ ಹಂತಗಳಲ್ಲಿ ವಿಂಗಡಿಸಿ ಅವುಗಾ ಅವ್ಗಳನ್ನು ಟ್ರಕ್ನಲ್ಲಿ ಲೋಡ್ ಮಾಡಿ ಕಳಿಸ್ಕೊಟ್ಟು ಬೇರೆ ಕಡೆ ಕಳ್ಸಿ ಕಳಿಸಿಕೊಡುತ್ತಾರೆ ಇದು ಕೂಡ ಒಂದು ಉದ್ಯಮ ವ್ಯವ್ಹಾ ಒಳ್ಳೆಯ ಉದ್ಯಮ ಅಥ್ವಾ ಒಂದು ವ್ಯವಹಾರವಾಗಿ ಮಾರ್ಪಟ್ಟಿದೆ ಅಂದು ಕೂಡ ನಾವು ಹೇಳಬೌದು ಈ ಒಂದು ಉದ್ಯಮದನಾಗಿ ಇಲ್ಲಿ ಸಾಗಾಣಿಕೆಗೂ ಕೂಡ ಒಂದು ಅವಕಾಶ ಇದೆ ಸಾಗಾಣಿಕೆ ಕೂಡ ಒಂದು ಅದಕ್ಕೆ ಸಹಾಯಕ ಪೂರಕವಾಗಿ ನಡೆಯುತ್ತದೆ ಹಾಗೇ ಜೇನು ಸಾಕಾಣಿಕೆ ಸ್ ಹಳ್ಳಿಯ ಮಟ್ಟದಲ್ಲಿ ಸಾಕಷ್ಟು ಗ್ ಕಡೆ ಜೇನು ಸಾಕಾಣಿಕೆಗಳ ಮಾಡಿ ಅದರಿಂದ ಬರುವ ಜೇನುತುಪ್ಪನ್ನು ಕೂಡ ಇಲ್ಲಿಂದ ಕಳಿಸಿ ಕೊಡಲಾಗಕ್ ಕೊಡಲಾಗುತ್ತದೆ ಇದು ಕೂಡ ಒಂದು ವ್ಯವ ಪ್ರಮುಖ ವ್ಯವಹಾರ ಅಂತ ಕೂಡ ಹೇಳಬಹುದು ಹಾಗೆಯೇ ಈ ಮಸಾಲೆ ಸಾಮಾನುಗಳು ಮಸಾಲೆ ಅಕ್ಕಿ ಮಸಾಲೆ ಅಡಿಕೆ ಬ ಮೆಣಸು ಹಾಗೂ ಚಕ್ಕೆ ಏಲಕ್ಕಿ ಇವುಗಳಲ್ಲಿ ಇಲ್ಲಿ ಬೆಳೆಯಲ್ಪಟ್ಟ ಪ್ರಮುಖ ಬೆಳೆಗಳು ಈ ಬೆಳೆಗಳಿಗ್ ಸಂಬಂಧಪಟ್ಟಂತೆ ವ್ಯವಹಾರ ಕೂಡ ಇದೆ ನಮ್ಮಲ್ಲಿ ಜಾಗತಿಕ ಮಟ್ಟದಲ್ಲಿ ಕೂಡ ನಡೀತಿದೆ ಎಂದು ಕೂಡ ನಾವು ಹೇಳಬಹುದು ಅಡಿಕೆ ಅಂತೂ ಎಲ್ಲರೂ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಮಲೆನಾಡ್ನ ಹಳ್ಳಿ ಹಳ್ಳಿಗಳಲ್ಲ್ ಕೂಡ ಅಡಿಕೆಯನ್ನು ಪ್ರಮುಖ ಬೆಳೆಯಾಗಿ ಬೆಳೆಯುತ್ತಾರೆ ಹಾಗೆಯೇ ಈ ಅಡಿಕೆಗೆ ಸಂಬಂಧಪಟ್ಟಂತೆ ಅಡಿಕೆ ಗರಿಗಳು ಅಡಿಕೆ ಗರಿಗಳು ಅಡಿಕೆಯ ಬೆಳೆ ಕೊಯ್ಲಾದ ಮೇಲೆ ಅಲ್ಲಿಂದ ಬರುವ ಅಡಿ ಅಡಿಕೆ ಗರಿಗಳು ಕೂಡ ಅಲ್ಲಿ ಒಣಗಿಕೊಂಡು ಕೆಳಗೆ ಜಾರುತ್ತವೆ ಆವಾಗ ಕೆಳ್ಗೆ ಎಲ್ಲ ಅವ್ಗಳ್ನ ಕೂಡ ನಾವು ಅದೊಂದು ಅದರಿಂದ ಕೂಡ ನಾವು ದೊಡ್ಡ ದೊನ್ನೆಗಳು ಊಟದ ತಟ್ಟೆಗಳು ಊಟದ ಪ್ಲ ಟೋಪಿಗಳನ್ನು ಮಾಡಿ ಅದನ್ನು ಅವುಗಳನ್ನು ಕೂಡ ರಾ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಕೂಡ ಅದೊಂದು ದೊಡ್ಡ ವ್ಯವಹಾರಿಕ ಉದ್ಯಮವಾಗೆದೆ ಇಂದು ಇದು ಇದೂ ಕೂಡ ಅಡಿಕೆಯಿಂದ ತಯಾರಿಸಲ್ಪಟ್ಟ ನು ವಿವಿಧ ರೀತಿಯ ಅಡಿಕೆ ಎಲೆಯಿಂದ ತಯಾರಿಪಟ್ಟ ವಿವಿಧ ರೀತಿಯ ಸಾಮಾನು ಕೂಡ ಇಂದು ಜಾಗತಿಕ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ಅಂತ ಹೇಳಬಹುದು ಅದಕ್ಕಾಗಿ ಇಲ್ಲಿ ಉದ್ಯಮ ವ್ಯವಹಾರಕ್ಕಾಗಿ ತುಂಬ ಅವಕಾಶ ಈ ನಮ್ಮ ನಮ್ಮ ಮಲೆನಾಡ್ನ ಹಳ್ಳಿಗಳಲ್ಲಿ ಸಿಗುತ್ತಿವೆ ಎನ್ನೋಕ್ಕು ಹೇಳಲು ನನಗೆ ತುಂಬ ಸಂತೋಷವಾಗುತ್ತದೆ ಮಸಾಲೆ ಸಾಮಾನುಗಳಿಗಂತೂ ತುಂಬ ಪ್ರಸಿದ್ಧಿಯಾದ ಒಂದು ಅವಕಾಶ ಇಲ್ಲಿ ಇದೆ ಎಂದು ಕೂಡ ಹೇಳಬಹುದು ಈ ರೀತಿಯಾಗಿ ಉದ್ಯೋಗ ವ್ಯವಹಾರ ಯಾವುದೇ ರೀತಿಯಿಂದ ಸಾಕಷ್ಟು ರೀತಿಯಿಂದ ಅವ್ಕಾಶಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ ಇದಕ್ಕಾಗಿ ನಾವು ಸರ್ಕಾರ ಮಟ್ಟದಲ್ಲಿ ಕೂಡ ಒಂದು ಸಹಕಾರ ಇದೆ ಇಲ್ಲಿ ಸಹಕಾರ ಸಂಘಗಳು ಕೂಡ ಇದಕ್ಕೆ ಈ ಈ ಉದ್ಯಮ ಬೆಳೆಯಲು ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿವೆ ಎಂದು ಕೂಡ ನಾವು ಹೇಳಬಹುದು